ಹಾಂ ಹೇಳಿ ನಮಸ್ಕಾರ ಹೇಳಿ ಯಾರು ನೀವು ಹಲೋ ಹೇಳಿ ಏನಾಗಬೇಕಾಗಿತ್ತಮ್ಮ

ಹಲೋ ಬೆಳಿಗ್ಗೆ ಬಂದಿದ್ದ ಪೇಷೆಂಟಾ ನೀವು ಏನಿಲ್ಲ ನೀವು ತ್ರೀ ಡೇಸ್ ಕಂಟಿನ್ಯುಅಸ್ ಆಗಿ ತಗೊಳ್ಳಿ ನಾನು ಕೊಟ್ಟಿದ್ದೀನಲ್ಲ ಟ್ಯಾಬ್ಲೆಟ್ ಆ ಕೋರ್ಸ್ ಕಂಪ್ಲೀಟ್ ಮಾಡಿ ಅಷ್ಟೊತ್ತಿಗೆ ನಿಮಗೆಲ್ಲ ಜ್ವರ ಎಲ್ಲ ಕಮ್ಮಿ ಆಗುತ್ತೆ

ಇಲ್ಲ ನಾನು ಇಲ್ಲ ನಾನು ಕೊಟ್ಟಿರೋ ಟ್ಯಾಬ್ಲೆಟ್ಸ್ ನೀವು ತಗೊಳ್ಳಿ ಇಲ್ಲಾಂದರೆ ಒಂದು ಕೆಲಸ ಮಾಡಿ ನಿಮಗೆ ಬೇಕಾರೆ ಡೋಸೇಜ್ ಹೈ ಡೋಸೇಜ್ ಕೊಡ್ತೀನಿ ಮತ್ತೆ ಈವ್ನಿಂಗ್ ನಾನು ಸಿಕ್ತೀನಿ ಬನ್ನಿ ನೀವು ಶಾಪ್ ಹತ್ತಿರ